ನನಗೆ ತೋಟ ಗಿಡ ಎಲ್ಲ ಮಾಡಬೇಕು ಅಂತ ತುಂಬ ಇಷ್ಟ ಆದರೆ ನಮಗೆ ಜಾಗ ಇಲ್ಲ ತೋಟ ಇಲ್ಲ ಮನೆ ಹತ್ತಿರ ಚಿಕ್ಕದು ಜಾಗ ಜಾಗ ಇಲ್ಲ ಕಾರಣ ಏನ್ಮಾಡ್ತಾಯಿದೆ ನಮಗೆ ಗಿಡ ಅಗ್ರಿಕಲ್ಚರ್ ಮಾಡಬೇಕು ಅಂತ ಆಸೆ ಇಲ್ಲ ಅದಕ್ಕೆ ನಾನೇನು ಮಾಡ್ತಾಯಿದ್ದೆ ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳ್ತಾಯಿದ್ದೆ ನಿಮ್ಮನೆ ಹತ್ರ ಗಿಡ ನೆಡಿ ದೊಡ್ಡ ದೊಡ್ಡ ಮರಗಳು ಹಾಕಿ ತೋಟ ಮಾಡಿ ಅದಕ್ಕೇನಾದ್ರೂ ನಿಮ್ಗೆ ಎಲ್ಪ್ ಬೇಕು ಅಂದರೆ ನನ್ನ ಕಡೆಯಿಂದ ನಾನು ಕೈಲಾದಷ್ಟು ಕೊಡ್ತೀನಿ ಯಾವ ಥರ ಯಾವ ಗಿಡಕ್ಕೆ ಯಾವ ಥರ ಗೊಬ್ಬರ ಬೇಕು ಯಾವ ಥರ ಕ್ರಿಮಿಕಲ್ ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಬೇಕಾದರೆ ಗಿಡಕ್ಕೆ ಅಥ್ವಾ ಗೊಬ್ಬರಕ್ಕೆ ನಾನೇ ತರಿಸ್ಕೊಡ್ತೀನಿ ನಿಮ್ಮ ಮನೆ ಹತ್ರ ನೆಡಿ ಬೆಳೆಸಿ ಅದ್ರಿಂದ ನಮಗೆ ಒಳ್ಳೇದಾಗುತ್ತೆ ಆಮ್ಲಜನಕ ಸಿಗುತ್ತೆ ಇಂಗಾಲ ಡೈ ಆಕ್ಸೈಡ್ ಸಿಗುತ್ತೆ ಮತ್ತೊಂದು ಆಮ್ ಎಲ್ಲ ಥರದ ಅನುಕೂಲ ಹಣ್ಣುಗಳು ಸಿಗುತ್ತೆ ನೀವು ಅದೇ ಅತಿ ಹೆಚ್ಚು ಗಿಡಮರ ನೆಡೋದ್ರಿಂದ ನಮಗೆ ಒಳ್ಳೆಯ ಬೆಳಕು ಗಾಳಿ ಸಿಗುತ್ತೆ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾಯಿದ್ದೆ ಅವ್ರಿಗೆ ಬೇಕಾದಂತಹ ಗೊಬ್ಬರ ಗಿಡಗಳು ಯಾವ್ಯಾವ ಥರ ಗಿಡ ಬೇಕು ಎಲ್ಲ ಥರ ಗಿಡ ಯಾ ಅದಕ್ಕೆ ಯಾವ ಗಿಡಕ್ಕೆ ಯಾವ ಥರ ಗೊಬ್ಬರ ಬೇಕು ಯಾವ ಥರ ಕೀಟನಾಶಕ ಬೇಕು ಅದು ಯಾವ ಥರ ಬೆಳೆಸ್ಬೇಕು ಅಂಥೇಳ್ತಾಯಿದ್ದೆ ನನ್ನ ಕೈಲಾದಷ್ಟು ದುಡ್ಡು ಕೊಡ್ತಾಯಿದ್ದೆ ಇಲ್ಲಾಂದ್ರೆ ಯಾವ್ದಾರೆ ಟ್ರಶ್ಟ್ ಹತ್ರ ಕರ್ಕೊಂಡೋಗಿ ಅವ್ರ ಕಡೆಯಿಂದ ಅದನ್ನು ಕೊಡ್ಸೋದು ಅಲ್ಲಿ ಯಾರಾದ್ರೂ ಒಳ್ಳೆ ಇವ್ರ ಕಡೆಯಿಂದ ರಾಜಕಾರ್ಣಿಗಳ ಕಡೆಯಿಂದ ಅಥ್ವಾ ಯಾವ್ದಾರ ಅರಣ್ಯ ಇಲಾಖೇಲಿ ಹೋಗಿ ಸಬ್ಸಿಡಿ ಮುಖಾಂತ್ರ ಕೊಡಿಸ್ತಾಯಿದ್ದೆ ಗಿಡಗಳ ಮರಗಳನ್ನ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ನನ್ನ ಕೈಲಾಗಿ ಏನೇನು ಬೇಕು ಅದನ್ನೆಲ್ಲ ಅವ್ರಿಗೆ ಕೊಡ್ತಾಯಿದ್ದೆ ಏಕೆಂದ್ರೆ ನನಗೆ ಮಾಡೋಕೆ ಇಂಟ್ರ್ ಆಸಕ್ತಿ ಇದೆ ಆದರೆ ನಮ್ಮ ಹತ್ರ ಜಾಗ ಇಲ್ಲ ಆ ಕಾರಣ ನಾನು ಬೇರೆಯವ್ರಿಗೆ ಕೊಡಿಸ್ತಿದ್ದೆ ಅವ್ರ್ಗೆ ಈ ಥರ ಮಾಡಿ ಆ ಥರ ಮಾಡಿ ನಾನು ಏನು ಬೇಕು ಎಲ್ಪ್ ಮಾಡ್ತೀನಿ ಅತಿ ಹೆಚ್ಚಿನ ಅತಿ ಹೆಚ್ಚು ನಾನು ಆ ಥರ ಗಿಡ ನೆಡೋದು ಮರ ನೆಡೋದು ಪರಿಸರದ ಒಳಗಡೆನೇ ಇದ್ದು ಜೀವನ ಮಾಡೋದು ನಮ್ಮನೆ ಸುತ್ತ ಎಲ್ಲ ಥರ ಇರಬೇಕು ಗಿಡಗಳು ಮರಗಳು ಇರಬೇಕು ಅಂತ ಆಸೆ ಪಡ್ತಾಯಿದ್ದೆ ಬಟ್ ಜಾಗ ಇಲ್ಲ ಆ ಕಾರಣ ನಾನು ಬೇರೆಯವ್ರ ಹತ್ರ ಹೇಳಿ ಬೇರೆಯವ್ರ ಮನೆ ಹತ್ತಿರ ಹೋಗಿ ಮಾತಾಡೋದು ಅವ್ರಿಗೆ ಆ ಥರ ಕೊಡಿಸೋದು ಇದು ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಅದರಿಂದ ಅವ್ರು ಖುಷಿಪಟ್ಟು ನನಗೆ ಅವ್ರನ್ನು ನೋಡಿ ಬೇರೆಯವರು ನನ್ನ ಹತ್ರ ಬರ್ತಾಯಿದ್ರು ನನಗೂ ಕೊಡಿಸಿ ನಾನು ಮರ ಬೆಳೆಸ್ತೀನಿ ಗಿಡ ಬೆಳೆಸ್ತೀನಿ ಅಂತ ಹೇಳ್ತಾಯಿದ್ರು ಅವ್ರಿಗೂ ಎಲ್ಲ ನಾನು ಕೊಡಿಸ್ತಾಯಿದ್ದೆ ಸಬ್ಸಿಡಿ ಮುಖಾಂತ್ರ ಅಥ್ವಾ ನರ್ಸರಿ ಹತ್ರ ಹೋಗಿ ನಾನೇ ಅವ್ರಿಗೆ ಈ ಥರ ಗಿಡ ತಗೊಳ್ಳಿ ಈ ಥರ ಗೊಬ್ಬರ ಬೇಕು ನೆಡಿ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ನಾನು ಅವ್ರಿಗೆ ಹೇಳಿ ಅವ್ರ ಮನೆ ಹತ್ರ ಗಿಡ ಅವ್ರ ಜಮೀನು ಹತ್ರ ಅವರ ಫಾಮ್ ಔಸು ನರ್ಸರಿ ಅಲ್ಲೆಲ್ಲ ಮಾಡಿಸಿ ನಾನೇ ನಿಂತು ಕೊಡಿಸ್ತಾಯಿದ್ದೆ